ಹಲೋ ಯಾರು ಹ್ಞೂ ಹೌದು ನೀವ್ಯಾರು ಅಂತ ಗೊತ್ತಾಗ್ಲಿಲ್ಲವಲ್ಲಾ ಆ ಆ ಗೊತ್ತಾಯಿತು ಗೊತ್ತಾಯಿತು ಹೇಳ್ರಿ ಹೇಳ್ರಿ

ಹೌದಾ ಸರ್ ಈಗಾ ನಿಮ್ಮದ್ರಾಗ ಮಗ್ಳಿಗೆ ಯಾವ ಥರದ್ ಹೇಳ್ರೀ ಹಾಂ ಶರ್ಟ್ ಐತಾ ಈಗ ಇವ್ನವ ಐದನೇ ತರಗತಿವರೆಗೆ ನೀವು ಚೇಂಜ್ ಮಾಡ್ಬೇಕು ಅನ್ಕಂಡಿರಾ ಮತ್ತೆ ಈಗ ಹೆಂಗಂತಂದ್ರೇ ಹೆಣ್ ಮಕ್ಳಿಗೆ ಎಲ್ಲ ಕಟ್ಟೊ ಲಂಗಾ ಇಲ್ಲಂದರೆ ಬಾಡಿ ಲಂಗ ಎಲ್ಡ್ರಾಗ ಒಂದೂ ನೋಡ್ಕಳ್ರಿ ನಿಮ್ಗೆ ಯಾವ್ದು ಬೇಕು ಅದು ಹೇಳ್ರಿ ನನಗೆ ಮಾಮುಲೀ ಚಕ್ಸ್ ಚಕ್ಸಿಂದ್ ಶಲ್ಟ್ ಬರ್ತೈತ್ತಲ್ಲ ಫುಲ್ ಮಕ್ಕಳದ್ದು ಅದೂ ಸರಿ ಹೋಗ್ತೈತಲ್ಲವಾ ಹಾಂ ಹೇಳ್ರಿ ಹಾಂ ಹೇಳ್ರಿ ಹಾಂ ಹೇಳ್ರಿ

ಅದಕ್ಕೆ ಈಗ ಯಾವ್ದು ಗೊತ್ತಾ ಈಗಾ ಕೆಳಗಡೆ ಕಾಪಿ ಕಲರ್ ಬರ್ತೈತ್ತಲ ಪುಡಿ ಕಲ್ಲರ್ ಬರುತ್ತಲ್ಲಾ ಅದೂ ಕಟ್ಟೊ ಲಂಗ ಆಗಲಿ ಇಲ್ಲ ಬಾಡಿ ಲಂಗ ಆಗಲಿ ಶಲ್ಟೂ ಕೆಂಪು ಕಲರು ಮತ್ತು ಚಕ್ಸ್ ಚಕ್ಸ್ ಥರ ಇರ್ತೈತ್ತಲ್ಲ ಗಿರ್ ಗಿರ್ ಗೀಟ್ ಗೀಟ್ ಇರ್ತೈತ್ತಲ್ಲಾ ಅದಕ್ಕೆ ಅದಕ್ಕೆ ಕರೆಟ್ ಸರಿ ಹೋಗ್ತೈತ್ತಲ್ಲಾ ಮಿಸ್ ಹಾಂ ನೀವು ಅದುನ್ನ ಸಹ ಕೋಡ್ಬೋದು ಪ್ಯಾಂಟ್ ಕೊಟ್ಟು ಅದು ಶಲ್ಟ್ ಕೊಟ್ಟದ್ಮೇಲೆ ಅವ್ರದ್ದು ಕರೆಟ್ ಕೋಟ್ ಕೋಡ್ಬೋದು ಹಾಂ ಈಗ ಏನು ಗೊತ್ತೇನು ಸರ್ ಈಗ ಈಗ ಇವ್ರಿಗೆ ಅವರಿಗೆ ಪ್ಯಾಂಟ್ಗುಳೆಲ್ಲ ಕೊಟ್ಟರೆ ಆಗಲ್ಲ ನಿಮ್ಮದು ಹಳ್ಳಿ ಸ್ಕೂಲು ನಗರದ್ದೂ ಸ್ಕೂಲ್ ಏನಲ್ಲ ಇವಾಗ ಕಟ್ಟೊ ಲಂಗ ಬಾಡಿ ಲಂಗ ಇದ್ದರೆ ಐದನೇ ಕ್ಲಾಸ್ ಮಕ್ಳಿಗೆ ಏನು ತಿಳಿಯಲ್ಲ ಅಕಸ್ಮಾತು ಈಗ ಹೆಣ್ಣ್ ಮಕ್ಕಳು ಪ್ರಾಬ್ಲಮ್ ಇರ್ತವೆ ಗಂಡು ಮಕ್ಳಿಗೆ ಏನು ನಡಿತೈತೆ ಪ್ಯಾಟ್ ಹಾಕ್ಯಂಡು ಹೋಗ್ಬುಡ್ತಾರೆ ಅವರೇನು ಹೆಣ್ಣು ಮಕ್ಕಳು ಅಟ್ಲೀಸ್ಟ್ ಬಾಡ್ ಬಾಡಿ ಲಂಗ ಆಗಲಿ ಇಲ್ಲ ಕಟ್ಟೊ ಲಂಗ ಆಗಲಿ ಇರಬೇಕು ಅದೇ ನಾನು ಹೇಳ್ತಿರೋದು ಬಾಡಿ ಲಂಗ ಆಗ ನೀವು ಯಾವ್ದು ಹೇಳ್ತಿರ್ ಅದನ್ನು ನಾನು ಹೇಳ್ತಿನಿ ನಿಮಗೆ ಬ್ಯಾಡ ಬ್ಯಾಡಾ ಅದೆಲ್ಲ ಬ್ಯಾಡ ಇವಾಗೆಲ್ಲಾ ಅದೇ ಕಾಫಿ ಕಲರ್ ಇದ್ದರೇನೆ ಚೆನ್ನಾಗಿ ಅದೇ ಇರಲಿ ಹಾಂ ಆಂ ನ್ ಸಂಜೆಯಲ್ಲಿ ನಮ್ಮ ಕೆಲ್ಸ್ದವ್ರು ಇದ್ದಾರೆ ಅವ್ರ ಕೈಲಿ ನಾನು ಕೊಟ್ಟ್ ಕಳಸ್ತೀನಿ ಸಂಜೆ ನಿಮಗೆ ಹಾಂ ಸರಿ ಸರ್ ಹಾಂ ಧನ್ಯವಾದಗಳು